ಹಾಂ ಹಲೋ ಹಾಂ ಹೌದೌದು ಮೇಡಮ್ ಹೇಳಿ ಹೇಳಿ ಮೇಡಮ್ ಏ ನಿಮ್ಗೆ ಎಷ್ಟು ರೇಜಿಂದು ಬೇಕು ಯಾವ ಥರ ಬೇಕು ನೋಡಿ ಒಳ್ಳೆ ಬಾಳಿಕೆ ಬರಬೇಕು ಹತ್ತು ಸಾವಿರ ರೂಪಾಯಿ ಒಳಗೆ ಇರ್ಬೇಕು ನಿಮಗೆ ಹಾಂ ಹೌದು ಹೌದೌದು ಹಾಂ ಆ ಥರದ್ದು ಇದೆ ನಿಮಗೆ ರೆಡ್ಮಿ ವಿವೊ ಈಗ ಅದರಲ್ಲೆಲ್ಲ ಬೇರೆ ಬೇರೆ ಮೊಬೈಲ್ ಇದ್ದಾವೆ ನಿಮಗೆ ಹಾಂ ಐಫೋನ್ ಎಲ್ಲ ಕ್ವ ಐಫೋನ್ ಎಲ್ಲ ಕಾಸ್ಟ್ಲಿ ಮೇಡಮ್ ಈಗೆಲ್ಲ ರೇಟೆಲ್ಲ ಕಾಸ್ಟ್ಲಿ ಅಲ್ಲಾ ಮೇಡಮ್ ಈಗ ಈ ಟೆನ್ ಥೌಸೆಂಡ್ ಒಳಗೆ ಬೇಕು ಅಂದರೆ ಈಗ ನಿಮಗೆ ವಾಟ್ಸ್ಯಾಪು ಕೊನೆಗೆ ಇನ್ಸ್ಟಾಗ್ರಾಮು ಈ ಕೆಲವು ಆ್ಯಪ್ಗಳೆಲ್ಲ ಇರ್ತವೆ ಮಾಮೂಲಿ ಆ್ಯಪ್ಗಳು ನೀವು ಬೇಕಾದ್ರೆ ಡೌನ್ಲೋಡ್ ಗಿವ್ನ್ಲೋಡೆಲ್ಲ ಮಾಡ್ಕೊಬೋದು ಆ ಥರ ಆಪ್ಷನ್ ಇದೆ ನೋಡಿ ಹಾಂ ನಿಮ್ಗೆ ಒಳ್ಳೆ ನಿಮ್ಗೆ ಒಳ್ಳೆ ಮೊಬೈಲೇ ಕೊಡೋಣ ನಿಮಗೆ ಹಾಂ ಹಾಂ

ಹತ್ತು ಸಾವಿರದಲ್ಲೇ ಬರತ್ತೆ ಮೇಡಮ್ ಒಳ್ಳೆ ಮೊಬೈಲೇ ಬರುತ್ತೆ ಆದರೆ ನೀವು ಹೇಳಿದ ಐಫೋನು ಆ ಥರಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಆ್ಯಪಲು ಐಫೋನು ಅವೆಲ್ಲ ಒಂದು ಫಿಫ್ಟಿ ಥೌಸಂಟು ಆ ಥರ ಇದೆ ಹಾಂ ಮತ್ತೆ ಹ್ಞೂ ಈಗ ಒಳ್ಳೆ ಹಾಂ ಹಾಂ ಹಾಂ ಈಗ ವಿವೊದಲ್ಲೊಂದು ಬಿಟ್ಟಿದ್ದಾರೆ ಮೇಡಮ್ ಅದು ಲ್ಯಾ ಸ್ವಲ್ಪ ಹನ್ನೆರಡು ಸಾವಿರ ಇತ್ತು ಈಗ ಹತ್ತು ಸಾವಿರಕ್ಕೆ ಇದು ಮಾಡಿದ್ದಾರದು ಹಾಂ ವಿವೊದಲ್ಲಿ ವಿವೊದಲ್ಲಿ ಹ್ಞೂ ಹಾಂ ಹಾಂ ಚೆನ್ನಾಗಿ ಬರುತ್ತೆ ಮೇಡಮ್ ಹಾಂ ನೆಟ್ ಏನ್ ಹಾಂ ಹಾಂ ಇಂಟರ್ನೆಟ್ಟೆಲ್ಲ ಸರಿ ಸಿಗತ್ತೆ ಹ್ಞೂ ಓಕೆ ಓಕೆ ಓಕೆ ಓಕೆ ನಿಮ್ಮ ಅಡ್ರೆಸೆಲ್ಲ ಕಳಿಸಿ ಮೇಡಮ್ ಆಯಿತಾ ಹಾಂ ಸರಿ ಸರಿ ಸರಿ ಮೇಡಮ್ ಅಡ್ರೆಸೆಲ್ಲ ಕಳಿಸಿ ಈ ನಂಬರಿಗೆ ಕಳಿಸಿ ವಾಟ್ಸ್ಯಾಪಿಗೆ ಹಾಂ ಹಾಂ ನಿಮ್ಮದು ಗೂಗಲ್ ಪೇ ಫೋನ್ಪೇ ಏನಾದರೂ ಇದೆಯಾ ಮೇಡಮ್ ಹಾಂ ಓಕೆ ಓಕೆ ಮೇಡಮ್ ಹಾಂ ಓಕೆ ಮೇಡಮ್ ಓಕೆ ಹಾಂ